ನಮ್ಮ ನಮ್ಮ ಜಿಲ್ಲೆ ದಾವಣಗೆರೆ ಜಿಲ್ಲೆ ಆಗಿದೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯ ಉತ್ತರ ಭಾಗದಲ್ಲಿರುವಂಥ ಸಂತೆಬೆನ್ನೂರು ಹೊಂಡ ಸ್ ಶಾಂತಿಸಾಗರ ಹೊಂಡ ಆಗಿರ್ಬೋದು ಶಾಂತಿಸಾಗರ ಶಾಂತಿ ಸಾಗರ ಕೆರೆ ಆಗಿರ್ಬೋದು ಮತ್ತು ಪುಷ್ಕರಣಿ ಆಗಿರ್ಬೋದು ತುಂಬ ಆಕರ್ಷಣೆಯನ್ನು ಹೊಂದಿರುವಂತಹ ಸ್ಥಳಗಳಾಗಿದೆ ಪ್ರವಾಸಿಗರ ತಾಣವಾಗಿದೆ ಅಲ್ಲಿರುವಂಥವು ಪುರಾತನ ಕಾಲದ ಅಲ್ಲಿ ಪುರಾತನ ಕಾಲದ ಇತಿಹಾಸವನ್ನು ಹೊಂದಿರುವಂತಹ ಕೆರೆಯಾಗಿರ್ಬೋದು ಪುಷ್ಕರಣಿಯಾಗಿದೆ ಅದು ತುಂಬ ಆಕರ್ಷಣ ಕ ಆಕರ್ಷಕವಾಗಿದ್ದು ಮತ್ತು ಜನಗಳು ಜನಗಳು ತುಂಬ ಇಷ್ಟ ಪಡುವಂತಹ ಜಾಗವಾಗಿದೆ ಮಕ್ಕಳು ಪ್ ಮಕ್ಕಳು ಪಿಗ್ನಿಕ್ ಕರ್ದು ಕರ್ಕೊಂಡು ಹೋಗಿರ್ಬೋದು ಅದು ತುಂಬ ಹೆಚ್ಚಿನವಾದಂಥ ಮಹತ್ವವನ್ನು ಹೊಂದಿದೆ ಸಂಸ್ಕೃತಿ ಸಂಸ್ಕೃತಿಯಾಗಿ ನಡೆದಿದೆ ಅಲ್ಲಿನ ಆಚರಣೆ ಆಗಿರ್ಬೋದು ಅಲ್ಲಿರುವಂತಹ ಕೋಟೆ ಗಡಿ ಭಾಗ ಆಗಿರ್ಬೋದು ಪುಷ್ಕರಣಿಯ ಗಡಿ ಭಾಗ ಆಗಿರ್ಬೋದು ಮತ್ತು ಶಾಂತಿ ಸಾಗರ ಕೆರೆಯು ಏಷ್ಯಾದಲ್ಲಿಯೇ ಎರಡನೇ ಸ್ಥಾನವನ್ನು ಹೊಂದಿರುವಂತಹ ಗಡಿಯಾಗಿದೆ ಅದು ತುಂಬ ದೊಡ್ಡದಾದಂತಹ ನದಿಯನ್ನು ಹೊಂದಿದೆ ಹಾಗಾಗಿ ಪ್ರವಾಸಿಗರು ಬಂದು ಎಲ್ಲರೂ ನೋಡಿಕೊಂಡು ಹೋಗುವಂಥ ಸ್ಥಳವಾಗಿದೆ ತುಂಬ ಹೆಚ್ಚಿನದಂಥ ಮಹ ಮಹತ್ವವನ್ನು ಹೊಂದಿರುವಂಥ ಸ್ಥಳವಾಗಿದೆ ಅದು ತುಂಬ ಹೆಮ್ಮೆಯ ಹೆಮ್ಮೆ ಅಂತಲೇ ಹೇಳ್ಬೌದು ನಮ್ಮ ದಾವಣಗೆರೆ ಜಿಲ್ಲೆಯ ಹೆಮ್ಮೆ ಅಂತಲೇ ಹೇಳ್ಬೌದು ಅಂಥ ಒಳ್ಳೆಯ ಸ್ಥಳಗಳನ್ನು ನೋಡುವಂಥ ಸೌಭಾಗ್ಯ ನಮ್ಮಲ್ಲಿದೆ ಅಂತಂದರೆ ಅದು ನಮ್ಮ ಕ ಸೌಭಾಗ್ಯ ಅಂತಲೇ ಹೇಳ್ಬೌದು